ಡ್ರಾಯಿಂಗ್ ಅಂದರೆ ತುಂಬಾನೆ ಇಷ್ಟ ಚಿಕ್ಕಂದಿಂದ ನನಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಡ್ರಾಯಿಂಗನ್ನು ನಮ್ಮ ಸ್ಕೂಲಲ್ಲಿ ಕಲಿಸಿದ್ದು ಸೆವೆನ್ತ್ ಸ್ಟ್ಯಾಂಡರ್ಡಿಂದ ಸೊ ಡ್ರಾಯಿಂಗ್ ಸರ್ ಅಂತ ಬರೋರು ಅವರು ನಮಗೆ ಕಲ್ಸ್ತಿದ್ರು ಅದೇ ಫರ್ಸ್ಟ್ ಬೇಸಿಕ್ ಅಂತಂದರೆ ಮರಗಳು ಮನೆ ಅದರಿಂದ ಕಲಿತಿದ್ದು ಮತ್ತು ಕಂಪ್ಯೂಟ್ರಲ್ಲಿ ಡ್ರಾ ಪೈಂಟ್ ಅಂತ ಹೋಗಿ ಅದರಲ್ಲಿ ಚಿತ್ರ ಬಿಡಿಸ್ತಿದ್ದೆ ಮತ್ತೆ ಡ್ರಾಯಿಂಗ್ ಬುಕ್ ಕೊಡೋರು ಡ್ರಾಯಿಂಗಲ್ಲಿ ಕಲರ್ಸ್ ತುಂಬ್ತಿದ್ದೆ ಚಿತ್ರಗಳನ್ನು ಬಿಡಿಸ್ತಿದ್ದೆ ಮತ್ತೆ ಏನೆಂದರೆ ಚಿತ್ರ ಬಿಡಿಸಿಕೊಂಡು ಬರ್ರಿ ಅಂತ ಹೇಳಿದರೆ ಮನೆಗೆ ತಂದು ನಮ್ಮ ಅಣ್ಣಾವ್ರಿಗೆ ಕೊಡ್ತಿದ್ದೆ ನಮ್ಮ ಅಣ್ಣಾವ್ರು ಬಿಡಿಸ್ಕೊಡ್ತಿದ್ರು ಸ್ವಲ್ಪ ಸ್ವಲ್ಪ ನಮ್ಮ ಅಣ್ಣಾವ್ರಿಂದ ಕಲಿತೆ ಹಾಗೆ ಸ್ಕೂಲಲ್ಲಿ ಕೂಡ ಹಾಗೆ ನಿಧಾನವಾಗೆ ಬಿಡಿಸಿಕೊಂಡು ಹೋಗ್ತಿದ್ದೆ ಇನ್ನು ಚಿತ್ರಕ್ಕೆ ಬಣ್ಣ ತುಂಬೋದು ಅಂದರೆ ಇನ್ನೂ ತುಂಬ ಇಷ್ಟ ಹೋಗ್ತಾ ಹೋಗ್ತಾ ಕಾಲೇಜ್ ಲೆವೆಲಿಗೆ ಬಂದಾಗ ವಿಜ್ಞಾನದಲ್ಲಿ ಡೈಗ್ರಾಮ್ಸ್ ಅಂತ ಬರೋವು ಡೈಗ್ರಾಮ್ಸನ್ನು ಬಿಡಿಸಿಕೊಂಡು ಬಂದೆ ಅಂದರೆ ಡ್ರಾಯಿಂಗ್ ಸ್ಪರ್ಧೆ ಇದ್ದಾಗ ಮುಂದೆ ಹೋಗ್ತಿದ್ದೆ ಡ್ರಾಯಿಂಗ್ ಅಂದರೆ ಚಿಕ್ಕಂದಿನಿಂದಲೂ ಬಹಳ ಇಷ್ಟ ಇರ್ತಿತ್ತು ಡ್ರಾಯಿಂಗನ್ನು ಭಾಳ ಇಷ್ಟಪಡ್ತೀನಿ ಡ್ರಾಯಿಂಗಲ್ಲಿನ ತುಂಬ ಬೇರೆ ಬೇರೆ ಬಿಡಿಸ್ಬೋದು ಮರೆ ಮರ ಮನೆ ಪಕ್ಷಿಗಳು ಭಾಳ ಬಿಡಿಸ್ತಿದ್ದೆ ಅಂದರೆ ನವಿಲನ್ನ ಭಾಳ ಬಿಡಿಸ್ತಿದ್ದೆ ನವಿಲಂದರೆ ತುಂಬ ಇಷ್ಟ ನವಿಲಿಗೆ ಬಿಡಿಸಿ ಬಣ್ಣ ಹಚ್ತಿದ್ದೆ ಮತ್ತು ಮನೆ ಮುಂದೆ ರಂಗೋಲಿ ಹಾಕೋರಿಂದ ಸಹ ಡ್ರಾಯಿಂಗ್ ಕಲೀಬೋದು ಅಂದರೆ ಚಿಕ್ಕೋರಿದ್ದಾಗ್ಲೇ ಡ್ರಾಯಿಂಗ್ ಬುಕ್ಸ್ ಅಂತ ಕೊಡೋರು ಅದರಿಂದ ನಾವು ಪ್ರ್ಯಾಕ್ಟಿಸ್ ಮಾಡಿಕೊಂಡು ಬಂದ್ವಿ ಸೊ ಅದರಿಂದ ನಮಗೆ ಭಾಳ ಪ್ರ್ಯಾಕ್ಟಿಸ್ ಆಯಿತು ಅಂದರೆ ಬಿಡಿಸಿ ಫರ್ಸ್ಟ್ ಕೊಡೋರು ಡ್ರಾಯಿಂಗ್ ಬುಕ್ಕಲ್ಲಿ ನಾವು ಬಣ್ಣಗಳನ್ನ ಹಾಕ್ತಿದ್ವಿ ಅದನ್ನು ನೋಡಿಕೊಂಡು ಹಾಕ್ತಿದ್ವಿ ಬಣ್ಣಗಳನ್ನ ಡ್ರಾಯಿಂಗ್ ಸರ್ ಕೆಲವೊಂದು ಈಸಿ ಟಿಪ್ಸ್ ಹೇಳ್ಕೊಡೋರು ಹೇಗೆ ಡ್ರಾಯಿಂಗ್ ಬಿಡಿಸೋದು ಅಂತ ಮತ್ತು ನಾವು ಫರ್ಸ್ಟಿಗೆ ಲೈಟಾಗಿ ಬಿಡಿಸಿಕೊಂಡು ಹೋಗ್ತಿದ್ವಿ ಪೆನ್ಸಿಲಲ್ಲಿ ಲೈಟಾಗಿ ಬಿಡಿಸಿಕೊಂಡು ಆಮೇಲೆ ಡಾರ್ಕಾಗಿ ಬಿಡಿಸಿಕೊಂಡು ಕ್ಲೀನಾಗಿ ಹೋಗ್ತಿದ್ವಿ ಮತ್ತು ಆಮೇಲೆ ಬಣ್ಣ ಹಾಕ್ತಿದ್ವಿ ತುಂಬ ಚೆನ್ನಾಗಿ ಕಾಣೋದು ಸ ಏಳನೇ ಕ್ಲಾಸಿಗೆ ಬಂದಾಗ ನಮಗೆ ಡ್ರಾಯಿಂಗ್ ಸರ್ ಅದರಿಂದ ನನಗೆ ಡ್ರಾಯಿಂಗ್ ಮೇಲೆ ತುಂಬ ಆಸಕ್ತಿ ಆಯಿತು ಡ್ರಾಯಿಂಗ್ ಬಿಡಿಸಬೇಕಂತ ಆಯಿತು ಯಾವುದೇ ಡ್ರಾಯಿಂಗ್ ಸ್ಪರ್ಧೆ ಬರಲಿ ಅದಕ್ಕೆ ಭಾಗವಹಿಸ್ತಿದ್ದೆ ನನಗೆ ಡ್ರಾಯಿಂಗಲ್ಲಿ ತುಂಬ ಮಾಸ್ಟರ್ ಅಂತಂದರೆ ನಮ್ಮ ಸರ್ ಡ್ರಾಯಿಂಗ್ ಸರ್ರು ಮತ್ತು ನನ್ನ ಟೀಚರ್ಸು ನಾನಂಗೆ ನಿಧಾನವಾಗಿ ಬಿಡಿಸಿಕೊಂಡು ನಾನಂಗೆ ಅಭ್ಯಾಸ ಮಾಡಿಕೊಂಡು ಹೋದೆ ಅದರಿಂದ ಡ್ರಾಯಿಂಗಂದ್ರೆ ತುಂಬ ಇಷ್ಟ ಮತ್ತು ನನ್ನ ತಮ್ಮ ನನ್ನ ತಂಗಿಗವ್ರ್ಗು ಡ್ರಾಯಿಂಗ್ ಬಿಡ್ಸ್ಕೊಡ್ತಿದ್ದೆ ಯಾರಾದರೂ ಬಂದರೆ ಡ್ರಾಯಿಂಗ್ ಬಿಡಿಸೋಕೆ ನಾನು ಆವಾಗ್ಲಿಂದಲೂ ಪ್ರ್ಯಾಕ್ಟಿಸ್ ಮಾಡ್ತಿದ್ದೆ ಅದರಿಂದ ಡ್ರಾಯಿಂಗ್ ತುಂಬ ಅಭ್ಯಾಸ ಆಯಿತು ಡ್ರಾಯಿಂಗ್ ಅಂದರೆ ಯಾವಾಗಲೂ ಇಷ್ಟವೇ ಈಗ ಸಹ ಈಗ ಸಹ ಬಿಡ್ಸ್ತೀನಿ ಡ್ರಾಯಿಂಗನ್ನ ಏನಾದರೂ ಕಂಪ್ಯೂಟ್ರಲ್ಲೇನಾದರೂ ಬೋರ್ ಅನಿಸಿದಾಗ ಪೈಂಟ್ ಮಾಡೋಕ್ಕೆ ಕುತ್ಗಂಡಿರ್ತೀನಿ ಅದನ್ನ ಸೇವ್ ಮಾಡ್ತೀನಿ ಅದರಿಂದ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಸರ್ರು ಬೋರ್ಡ್ ಮೇಲೆ ನಿಧಾನಕ್ಕೆ ಹೇಗೆ ಬಿಡ್ಸೋದಂತ ಹೇಳ್ಕೊಡೋರು ಮತ್ತೆ ನಮಗೆ ಹೋಂ ಹೋಮ್ವರ್ಕ್ ಕೊಡೋರು ಡ್ರಾಯಿಂಗ್ ಬಿಡಿಸಿಕೊಂಡು ಬರ್ರಿ ಅಂತ ನಾವು ತುಂಬ ಚೆನ್ನಾಗಿ ಬಿಡಿಸಿಕೊಂಡು ಬರ್ತಿದ್ವಿ